ನನಗೆ ಮಾಲ್ಡೀವ್ಸ್ಗೆ ಹೋಗಕ್ಕೆ ತುಂಬ ಇಷ್ಟ ಯಾಕೆಂದರೆ ಅದು ತುಂಬ ಸುಂದರವಾದ ದೇಶವೂ ಕೂಡ ಅದು ತುಂಬ ಸುಂದರವಾದ ಐಲ್ಯಾಂಡು ಆ ಮಾಲ್ಡೀವ್ಸ್ಗೆ ನಾವು ಬೆಂಗಳೂರಿಂದ ಹೋಗ್ತೀವಂದ್ರೆ ಫ್ಲೈಟ್ ಮೂಲಕವೇ ಹೋಗ್ಬೇಕ್ ಯಾಕಂದರೆ ಮಾಲ್ಡೀವ್ಸ್ ಅದು ಒಂದು ದ್ವೀಪ ಅದು ಅದಕ್ಕೆ ಯಾವುದೇ ರೋಡ್ ಕನೆಕ್ಷನ್ ಇರುವುದಿಲ್ಲ ನಾವು ಫ್ಲೈಟ್ ಮೂಲಕ ಹೋಗ್ತೀವಂದರೆ ಬೆಂಗಳೂರಿಂದನೇ ನಮಗೆ ಎರಡು ಗಂಟೆ ಎರಡೂವರೆ ಗಂಟೆ ತೊಗೊಳುತ್ತೆ ಮಾಲ್ಡೀವ್ಸ್ ತಲುಪಲು ಮತ್ತು ಇದು ತುಂಬ ಸುಂದರವಾದ ದೇಶ ಇಲ್ಲಿ ನಾವು ನಾವು ಟ್ರಿಪ್ಪಲ್ಲೂ ನಾವು ಹೋಗ್ತಿನಂತ ನನಿಗೆ ಇಷ್ಟ ಯಾಕೆ ಅಂದರೆ ನನಗೆ ಮಾಲ್ಡೀವ್ಸಲ್ಲಿ ಒಂದು ಒಂದು ಸರಿನಾದ್ರು ನಾನು ನನ್ನ ಲೈಫಲ್ಲಿ ನಾನು ವಿಸಿಟ್ ಮಾಡಬೇಕಂತ ಇಷ್ಟ ಯಾಕೆ ಅಂದರೆ ಅಲ್ಲಿ ತುಂಬ ಸುಂದರವಾದ ಸಮುದ್ರ ಸುತ್ತ ಮುತ್ತ ಸುತ್ತಲೂ ಮಾಲ್ಡೀವ್ಸ್ ಸುತ್ತಲೂ ಸಮುದ್ರ ಸರೌಂಡಿಂಗ್ ಅದು ಇದೆ ಯಾಕೆ ಅಂದರೆ ಅಲ್ಲಿ ನೀರು ಕೂಡ ತುಂಬ ಸ್ವಚ್ಛತೆಯಿಂದ ಇರುತ್ತೆ ಸಮುದ್ರಕ್ಕೂ ನೀರು ಕೂಡ ತುಂಬ ನೀಲಿಯಾಗಿರುತ್ತೆ ಅಲ್ಲಿ ಆದ ಕಾರಣದಿಂದ ನನಗೆ ಮಾಲ್ಡೀವ್ಸ್ಗೆ ಹೋಗಕ್ಕಿಷ್ಟ ಮತ್ತು ಅಲ್ಲಿ ಆಲಿಮೆತ ಐಲ್ಯಾಂಡ್ ಅಂತ ಇದೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದು ನಾನು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಿಯೇ ನನಗದು ತುಂಬ ಇಷ್ಟ ಆಗೋಯಿತು ಮತ್ತು ಕುದೋಡು ಐಲ್ಯಾಂಡ್ ಅಂತ ಇದೆ ಫುಲ್ಲು ಪ್ರೈವೆಸಿ ಇರುತ್ತೆ ಅಲ್ಲಿ ನಾವು ಪಾರ್ಟ್ನಗಳ ಜೊತೆ ಹೋಗ್ಬೋದು ಮತ್ತು ನಮ್ಮ ಫ್ಯಾಮಿಲಿಗಳ ಜೊತೆಯೂ ಹೋಗ್ಬೋದು ಯಾವ್ದೇ ರೀತಿ ತೊಂದರೆ ಇರುವುದಿಲ್ಲ ಅಲ್ಲಿನ ಲೋಕಲ್ ಜನಗಳು ತುಂಬ ಸಹಕರಿಸ್ತಾರೆ ಯಾವ್ದೇ ರೀತಿ ತೊಂದರೆ ಇಲ್ಲ ನಮ್ಮ ನಮ್ಮ ಭಾರತಕ್ಕೆ ದೇಶಕ್ಕೆ ತುಂಬ ಹತ್ತಿರವಾದ ದೇಶ ಮಾಲ್ಡೀವ್ಸು ಮತ್ತು ನಮಗೆ ಭಾರತದ ಜೊತೆ ತುಂಬ ಒಪ್ಪಂದಗಳು ನಮ್ಮ ದೇಶದ ನಡುವೆ ನಡೆಯುತ್ತವೆ ಆದ್ದರಿಂದ ಮಾಲ್ಡೀವ್ಸನ್ನ ನಾವು ಒಂದು ನಂಬಬಹುದಾದ ದೇಶ ಯಾವ್ದರೇ ರೀತಿ ತೊಂದರೆ ಸಿಗೋಲ್ಲ ನಮ್ಮ ಟೂರಿಶ್ಟ್ಗಳಿಗೆ ಮತ್ತು ಅಲ್ಲಿ ಮಾಲ್ಡಿವ್ ವಿಕ್ಟ್ರಿ ಅಂತ ಬೆಶ್ಟು ಡೈವಿಂಗ್ ಸ್ಪಾಟ್ ಇದೆ ಅಲ್ಲಿ ನಾವಲ್ಲಿ ಸ್ಕೂಬ ಡೈವ್ ಮಾಡ್ಬೋದು ಮತ್ತು ಪ್ಯಾರಶೂಟಲ್ಲಿಂದ ಫ್ಲೈಯಿಂಗ್ ಮಾಡ್ಬೋದು ನಾವು ಈ ರೀತಿ ಅಡ್ವೆಂಚರು ಕೂಡ ಮಾಡ್ಬೋದಲ್ಲಿ ಮತ್ತು ಅಲ್ಲಿ ಫೋಟೋಶೂಟ್ಗೆ ಮತ್ತು ಅಂಡರ್ವಾಟರ್ ಡೈವಿಂಗು ಈ ರೀತಿ ತುಂಬ ಫೇಮಸ್ಸು ಮಾಲ್ಡೀವ್ಸಲ್ಲಿ ಆದ್ದರಿಂದ ನಾ ಅದು ಅಷ್ಟೊಂದು ಕಾಶ್ಟ್ಲಿನೂ ಇರೋಲ್ಲ ಬೇರೆ ಯು ಎಸ್ಸು ಈ ದುಬಾಯ್ ಈ ಥರ ದೇಶ್ಗಳ್ಗೆ ಹೋಲಿಸ್ಕೊಂಡ್ರೆ ಅಷ್ಟೊಂದು ಕಾಶ್ಟ್ಲಿನೂ ಇರೋಲ್ಲ ಮಾಲ್ಡೀವ್ಸು ತುಂಬ ಚೀಪಾಗಿರುತ್ತೆ ಮತ್ತು ತುಂಬ ಸೊಗಸಾಗಿರುತ್ತೆ ಯಾಕೆ ಅಂದರೆ ಇಷ್ಟು ಚೀಪಾಗಿ ಇಷ್ಟು ಸುಂದರವಾದ ದೇಶಕ್ಕೆ ನಾವು ವಿಸಿಟ್ ಮಾಡ್ಬೌದಂದರೆ ಅದು ಮಾಲ್ಡೀವ್ಸು ಇಲ್ಲಿ ಎಲ್ಲ ಥರದ ಟ್ರಿಪ್ ಪ್ಯಾಕೇಜ್ಗಳು ನಮ್ಮ ದೇಶದಲ್ಲಿದೆ ನಮ್ಮ ರಾಜ್ಯದಲ್ಲೂ ಇದೆ ನಾವು ನಮಗೆ ದುಡ್ಡು ಹೆಂಗ್ ಅರೇಂಜ್ ಆಗುತ್ತೋ ಆ ರೀತಿ ನಾವು ಹೋಗೋದು ಉತ್ತಮ ನನಗೆ ಜಗತ್ತಿನಲ್ಲಿ ಯಾವ್ದೇ ಬೇರೆ ದೇಶಕ್ಕೆ ಹೋಗೋ ಚಾನ್ಸ್ ಸಿಕ್ಕಿದ್ರೆ ನಾನು ಮಾಲ್ಡೀವ್ಸನ್ನೇ ನಾನು ಸೆಲೆಕ್ಟ್ ಮಾಡ್ಕೊತೀನಿ